ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತು ಆರು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತ್ನಾಲ್ಕು ಹನ್ನೊಂದು ಲಕ್ಷದ ಇಪ್ಪತ್ತೆರೆಡು ಸಾವಿರದ ಇನ್ನೂರ ಮೂವತ್ತೈದು ಇಪ್ಪತ್ತ್ಮೂರು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಐನೂರು